ನಮ್ಮ ಉದ್ಯೋಗ ಅಂತಂದರೆ ಬೇಸಾಯ ಬೇಸಾಯ ಅಂದರೆ ಹೊಲ್ದ ಕಡೆ ಹೋಬೇಕು ಬೆಳೆ ಬಂದಿರ್ತವೆ ಅವಕ್ಕೆಲ್ಲ ಗುಬ್ಬಿಗಳು ಬರ್ತವೆ ಗಿಳಿಗಳು ಬರ್ತವೆ ಅವೆಲ್ಲ ತಿಂತಾ ಇರ್ತವೆ ಅವನ್ನೆಲ್ಲ ಕಾಪಾಡ್ಕೋಬೇಕು ಅವನ್ನೆಲ್ಲ ಹೊಡಿಬೇಕು ಬರ್ದಿರೆ ಡಬ್ಬ ಹೊಡ್ಕೊಳ್ಳೋದು ಗಲಾಟೆ ಮಾಡೋದು ಅವನ್ನೆಲ್ಲ ಹಾ ಅಂತ ಅರಚೋದು ಇವೆಲ್ಲ ಮಾಡ್ತಾ ಇರ್ತೀವಿ ಮತ್ತು ಅಲ್ಲಿಂದ ಬಂದು ಬೆಳಿಗ್ಗೆ ಅಲ್ಲಿಂದ ಬಂದ ಮೇಲೆ ಮತ್ತೆ ಸ್ಕೂಲ್ಗೆ ಹೋಬೇಕು ಸ್ಕೂಲೆಲ್ಲ ಮುಗ್ಸ್ಕೊಂಡು ಬರಬೇಕು ಮತ್ತೆ ಸಾಯಂಕಾಲ ಮತ್ತೆ ಹೊಲ್ದ ಕಡೆ ಹೋಬೇಕು ಸಗಣಿ ಎತ್ತಬೇಕು ಸಗಣಿ ತರಬೇಕು ತಿಪ್ಪೆಗೆ ಹಾಕ್ಬೇಕು ಸೊಪ್ಪು ತರಬೇಕು ಅದೆಲ್ಲ ಮಾಡಬೇಕು ಎಲ್ಲ ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಹೊತ್ತು ಸುಮಾರು ಒಂದು ಅರ್ಧ ಗಂಟೆಯಾದ್ರು ಈಜಾಡ್ತೀವಿ ಎಲ್ಲಿ ನಮ್ಮ ನಮ್ಮ ಕಡೆ ಕುಂಟೆಗ್ಳು ಅಂತ ಇರ್ತವೆ ಕುಂಟೆಗಳ್ ತುಂಬ ನೀರು ಇರ್ತವೆ ಆಮೇಲೆ ರಜಾ ದಿನಗಳಲ್ಲಿ ಬಾವಿಗೆ ಹೋಗ್ತೀವಿ ಬಾವಿಗೆ ಹೋಗ್ಬಿಟ್ರೆ ರಜಾ ದಿನಗಳಲ್ಲಿ ಎರಡು ಗಂಟೆ ಅಥವಾ ಒಂದು ಗಂಟೆ ಎಷ್ಟೋ ಹೊತ್ತು ಸುಮಾರು ಹೊತ್ ಈಜಾಡಿಕೊಂಡು ಬರ್ತೀವಿ ನಾವು ಈಜಾಡೋದು ಅಂದರೆ ತುಂಬ ಇಷ್ಟ ನಮಗೆ ತುಂಬ ಈಜಾಡ್ತೀವಿ ಗಂಟೆಗ್ಳ ಗಟ್ಟಲೆ ಈಜಾಡ್ತೀವಿ ನಾವು ಈಡಾ ಈಜಾಡೋದು ಅಂದರೆ ಆಗೋಯಿತು ನೀರಿಗೆ ಬಿದ್ದ ಮೇಲೆ ಎದ್ದೇಳಕ್ಕೆ ಮನ್ಸು ಬರೋದಿಲ್ಲ ಆ ಥರ ಎಲ್ಲ ಇರ್ತವೆ